ನಾನು ಲಾಕ್ಡೌನ್ ಟೈಮಲ್ಲಿ ತುಂಬಾ ತಿಂಡಿ ತಿನಿಸುಗಳನ್ನು ತಯಾರಿಸಿ ನೋಡಿದ್ದೆ ನಮ್ಮದು ರವೆ ಲಡ್ಡು ಮಾಡಿದ್ದೆ ಆಮೇಲೆ ಚಕ್ಕುಲಿ ಮಾಡಿದ್ದೆ ಆಮೇಲೆ ನಿಪ್ಪಟ್ಟು ಮಾಡಿದ್ದೆ ಆಮೇಲೆ ಯೂಟ್ಯೂಬಿನಲ್ಲಿ ಹೊಸ ಹೊಸ ತಿಂಡಿ ತಿನಿಸುಗಳನ್ನು ಮಾಡಿ ತಯಾರಿಸಿದ್ದೆ ಅವೆಲ್ಲ ಚೆನ್ನಾಗಿತ್ತು ಒಂದೊಂದು ಫ್ ಚೆನ್ನಾಗಿರ್ಲಿಲ್ಲ ಇದು ಯೂಟ್ಯೂಬಲ್ಲಿ ಟ್ರೆಂಡ್ ಇತ್ತಲ್ಲಾ ಅದು ಡಲ್ಗೋನೊ ಕಾಫಿ ಅದನ್ನು ತಯಾರಿಸಿದ್ದೆ ಅದು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಬಾಕಿ ಎಲ್ಲ ಚೆನ್ನಾಗಿ ಆಗಿತ್ತು